ಹಾಂ ಕೇಳ್ತಾಯಿದೆ ಹ್ಞೂ ನಾನು ಚೆನ್ನಾಗಿದೆ ನೀನು ಏ ಹಾಂ ಹಾಂ ಹೇಳ್

ಹ್ಞೂ ಹ್ಞೂ ಹ್ಞೂ ಹ್ಞೂ ಒಳ್ಳೆಯದ್ ಒಳ್ಳೆಯದು ಇವಾಗ ನೀನು ನೋಡು ನನ್ನ ತಲೆಯಲ್ಲಿ ಏನು ಬಂದಿತ್ತು ಅದನ್ನೇ ನೀನು ಹೇಳಾಕತ್ತಿ ನೋಡು ನಾನು ಹಚ್ಚಿ ನೀನು ಕೇಳ್ಬೇಕು ಅನ್ಕಂಡಿದ್ದೆ ಎಲ್ಲಾದರು ಟ್ರಿಪ್ ಹೋಗಮ್ ಬರ್ರೋ ಭಾಳ್ ದಿನ ಆಯಿತು ಅಂತ ಒಳ್ಳೆಯದು ಒಳ್ಳೆಯದು ನೀನು ಇವಾಗ ಹಚ್ಚಿದಲ್ಲಾ ನನಗೂ ಖುಷಿ ಆತು ಹೋಗಮ ಒಳ್ಳೆಯದು ಎಲ್ಲಿ ದಾಂಡೇಲಿಗ ಹೋಗದು ದಾಂಡೇಲಿ ಅಂದ್ರ ಅಮೌಂಟ್ ಎಷ್ಟು ಆಗ್ಬೋದು ಎಷ್ಟು ಕಿಲೋಮೀಟ್ರ್ ಆಗತ್ ಇಲ್ಲಿಲಂತ್ರ ಅದು ಹೌದಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಎಷ್ಟು ಆಗ್ಬೋದು ಅಮೌಂಟು

ಏ ದುಡ್ಡು ಎಷ್ಟೇ ಆಗಲಿ ಬಿಡು ಫ್ರೆಂಡ್ಸ್ ಮುಖ್ಯ ನಾವೆಲ್ಲರು ಗೆಳೆಯರು ಹೋಗ್ ಬರಮ ರೀ ಆದರೆ ಅಲ್ಲಿ ಪ್ಲೇಸೂ ದಾಂಡೇಲಿಯಲ್ಲಿ ಏನೇನು ಅದು ವಿಶೇಷತೆ ಏನು ಅಲ್ಲೆಲ್ಲ

ಹ್ಞೂ ಹ್ಞೂ

ಅಲ್ಲೇನೋ ಪಕ್ಷಿಧಾಮ ಇದೆ ಅಂತರ ಹೌದಾ ಪಕ್ಷಿಧಾಮ್ ಇದೆ ಅಂತರೆ ಹೌದಾ ಹೋ ಹಾಂ ಹಾಂ ಹಾಂ

ಒಳ್ಳೆಯದ್ ಒಳ್ಳೆಯದ್ ನನಗೂ ಪಕ್ಷಿಗಳು ಅಂದ್ರ ಭಾಳ ಇಷ್ಟ ಒಂದ್ಸರೀ ಪಕ್ಷಿಧಾಮಕ್ಕೆ ಭೇಟಿ ನೀಡಬೇಕು ನೀಡಬೇಕು ಅನ್ಕೊಂಡಿದ್ದೆ ನೀನು ಒಳ್ಳೆಯ ಪ್ಲೇಸ್ನೆ ಆಯ್ಕೆ ಮಾಡ್ಕ್ಯಂಡಿದ್ದಿ ಉಳ್ಕೆದವ್ರ್ಗು ಫೋನ್ ಹಚ್ಚಿ ಯಾವುದಕ್ಕೂ ಹೇಳ್ಬುಡ್ ಹೆಂಗೆಂಗೆ ಎಲ್ಲ ಅಂತ ಬಟ್ ಎಲ್ಲರೂ ಹೋಗ್ ಬರಮ್ರಿ ಅದು ಒಂಥರ ಮಜನ ಬೇರೆ ಇರತ್ತೆ ಎಲ್ಲರೂ ಹೋಗ್ ಬಂದರೆ ಫ್ರೆಂಡ್ಸ್ ಹೌದ್ ಹೌದ್ ಹೌದು ಹ್ಞೂ ನಾನು ನನ್ಗ ಏನು ತೆಲೆಯಲ್ಲಿ ಏನು ಬಂದಿತ್ತು ಅದನ್ನೆ ನೀನು ಫೋನ್ ಹಚ್ಚ್ ಹೇಳಕತಿ ನೋಡು ಇವಾಗ

ಹ್ಞೂ ಖಂಡಿತ ಹೋಗಮ ಖುಷಿ ಆಯಿತಪ್ಪ ಹೇಳಿ ನೀನು ಮಿಸ್ ಮಾಡದು ಬ್ಯಾಡ ಹೋಗ್ ಬರಮ ಓಕೆ ಓಕೆ ಹಾಗಿದ್ರ್ ಆಯಿತು ಇನ್ನೂ ಉಳ್ಕೆದವ್ರಿಗೆ ಹೇಳ್ ಹಂಗಿದ್ರೆ ನಾನು ಹೇಳ್ತೇನೆ ಓಕೆ ಓಕ್ ಹ್ಞೂ